ಬಯಲು ಶೌಚಾಲಯಗಳು ನಮ್ಮ ಹಳ್ಳಿಯಲ್ಲಿ ಸಾಮಾನ್ಯವಾಗಿವೆ ಏಕೆಂದರೆ ನಮ್ಮ ಹಳ್ಳಿಯು ಟೌನಿನಿಂದ ಬಹಳ ದೂರವಿದ್ದು ಇನ್ನೂ ನಾಗರಿಕತೆ ಬೆಳೆದಿಲ್ಲ ಹಾಗೂ ಬಯಲು ಶೌಚಾಲಯಗಳು ನಮ್ಮಲ್ಲಿ ಬಹಳಷ್ಟು ಇದೆ ಇದರಿಂದ ಹಾನಿ ಆಗುತ್ತಿರುವುದು ಅಂದರೆ ನಮ್ಮ ಹಳ್ಳಿಯ ಜನರಿಗೆ ಸುರಕ್ಷಿತವಾದ ಜ ಜಾಗವಿಲ್ಲ ಹಾಗೂ ಬಯಲು ಶೌಚಾಲಯದಿಂದ ಓಡಾಡಲು ಹೋದಾಗ ಅದನ್ನು ನೋಡಿ ನೋಡುತ್ತೇವೆ ಹಾಗೂ ಅದನ್ನು ಗೊತ್ತಾಗದೆ ತುಳಿದು ಅದರಲ್ಲಿ ಅದರ ಮೇಲೆ ಅಸಹ್ಯ ಪಡುತ್ತೇವೆ ಹಾಗೂ ಬಯಲು ಶೌಚಾಲಯಗಳಿಂದ ರೋಗಗಳು ಹರಡುತ್ತವೆ ಹಾಗೂ ಅಲ್ಲಿ ಇಲ್ಲಿ ಓಡಾಡುವಾಗ ಅದನ್ನು ನೋಡಿ ನಾವೇ ಅಸಹ್ಯ ಪಡುತ್ತೇವೆ ಬಯಲು ಶೌಚಾಲಯಗಳನ್ನು ನಾವು ತಡೆಗಟ್ಟಬೇಕು ಹಾಗೂ ಸ್ವಚ್ಛತೆಯ ಕಡೆಗೆ ನಾವು ಒಲವು ತೋರಿಸಬೇಕೆಂದು ಹೇಳುತ್ತೇನೆ